ಮಕ್ಕಳಂದರೆ ಎಲ್ಲರಿಗೂ ಇಷ್ಟನೇ ನನಗಂತೂ ಮಕ್ಕಳಂದ್ರೆ ತುಂಬಾ ಇಷ್ಟ ಮೊದಲನೇದಾಗಿ ಮೊದಲ್ನೇ ಸಾರಿ ಮಗೂನ್ನ ನೋಡಿದಾಗ ಎಲ್ಲ ಕುಟುಂಬದಲ್ಲಿ ಸಂತೋಷ ತುಂಬ ಇರುತ್ತೆ ಈಗ ತಾನೇ ಹುಟ್ಟಿದ ನವಜಾತ ಶಿಶುವಿಗೆ ಮೊದಲ ವರ್ಷದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಸಾ ಕುಟುಂಬಗಳು ಒಂದೊಂದು ರೀತಿಯಾಗಿ ಮಾಡ್ತಾರೆ ಅದರಲ್ಲಿ ಹಿಂದೂಗಳು ಒಂಥರ ಮಾಡ್ತಾರೆ ಮುಸ್ಲಿಮ್ಸ್ ಒಂಥರ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಒಂಥರ ಮಾಡ್ತಾರೆ ಹೀಗೆ ಬೇರೆ ಬೇರೆ ಧರ್ಮದವ್ರು ಬೇರೆ ಬೇರೆ ರೀತಿಯಾಗಿ ಮಕ್ಕಳಿಗೆ ಮಾಡ್ತಾರೆ ಮಗು ಹುಟ್ಟಿದಾಗ ಮೊದಲ್ನೇದಾಗಿ ಸಿಹಿ ತಿನಿಸುಗಳನ್ನ ಹಂಚ್ತಾರೆ ಅವ್ರ ಸಂತೋಷಾನ ಒಬ್ಬರಿಗೊಬ್ರು ವ್ಯಕ್ತಪಡ್ಸ್ಕೊಳ್ತಾರೆ ಆಮೇಲೆ ಆ ಮಗುವಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರ ಆಶೀರ್ವಾದ ಮನೆಯಲ್ಲಿ ಪೂಜೆ ಈ ರೀತಿಯಾದಂತಹ ಕೆಲವು ಕಾರ್ಯಗಳನ್ನ ಮಾಡ್ತಾರೆ ಆ ನಂತರ ಮಗುವಿಗೆ ಗಂಡು ಮಗುವಿಗಾದರೆ ಯಾವ್ದು ಹೆಸ್ರು ಇಡಬೇಕು ಹೆಣ್ಣು ಮಗು ಆದರೆ ಯಾವ್ದು ಹೆಸ್ರು ಇಡಬೇಕು ಅಂತ ಮುಂಚೆನೇ ಎಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ ಆ ಮಗುವಿಗೆ ನಾಮಕರ್ಣ ಶಾಸ್ತ್ರ ಅಂತೂ ಇವಾಗ ಮನೆಯಲ್ಲಿ ಇರೋರು ಎಲ್ಲರಿಗೂ ಸಂಭ್ರಮ ಅಂದರೆ ಸಂಭ್ರಮ ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಗುವಿಗೆ ಅಕ್ಷರ ಬರೆಸೋದು ಕನ್ನಡ ಅಕ್ಷರ ಬರೆಸೋದು ಆ ರೀತಿಯಾಗಿ ಮಾಡ್ತಾರೆ ಮತ್ತು ಮಗುವಿಗೆ ಕೂದಲು ತೆಗೆಸೋದು ಈ ರೀತಿಯಾಗೆಲ್ಲ ಮೊದಲ್ನೇ ವರ್ಷದಲ್ಲಿ ನವಜಾತ ಶಿಶುಗಳಿಗೆ ಸಂಸ್ಕಾರ ಮಾಡ್ತಾರೆ ಒಬ್ಬೊಬ್ರು ಕುಟುಂಬಗಳು ಒಂದೊಂದು ರೀತಿಯಾಗಿ ಸಂಸ್ಕಾರಗಳನ್ನು ಮಾಡ್ತಾರೆ ಅವ್ರ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಮೊದಲ್ನೇ ವರ್ಷದ ಹುಟ್ಟು ಹಬ್ಬ ಬಂದರೆ ಅಂತೂ ಅಲ್ಲಿ ಎಲ್ಲ ಮ ಅವ್ರ ಮಕ್ಳನ್ನೆಲ್ಲ ಕರೆದು ಅಕ್ಕ ಪಕ್ದವ್ರ ಮನೆಗಳ್ನೆಲ್ಲ ಕರೆದು ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಸಿಹಿ ತಿಂಡಿಗಳನ್ನ ಹಂಚಿ ತುಂಬ ಸಂಭ್ರಮಪಡ್ತಾರೆ ಮಕ್ಕಳು ಮನೆಗೆ ಬಂದಿದ್ದಾರೆ ಅಂದರೆ ಎಲ್ಲೆಲ್ಲೂ ಸಂಭ್ರಮ